ವೈದ್ಯಕೀಯ ಸೇವಾ ವಲಯದಲ್ಲಿ ನಾವು ಹಲವಾರು ಭ್ರಷ್ಟಾಚಾರಗಳನ್ನು ನೋಡಿದ್ದೀವಿ ಉದಾಹರಣೆ ಹೇಳ್ಬೇಕು ಅಂತಂದರೆ ನಾವೆ ಒಂದು ಒಂದು ದಿನ ನಮ್ಮ ಮನೇಲೆ ಸಹ ನಮ್ಮ ಯ್ಯಾಕ್ಸ್ಡೆಂಟ್ ಆಗಿತ್ತು ನಮ್ಮ ಅಜ್ಜನಿಗೆ ಆವಾಗ ಅಜ್ಜನ್ನ ಕರಕೊಂಡು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಹೋದರೆ ಅಲ್ಲೋಗಿ ಕೇಳಿದ್ರೆ ಡಾಕ್ಟ್ರ್ ಇದ್ದರು ಡಾಕ್ಟರ್ ಇದ್ದರು ನರ್ಸು ಇದ್ದರು ಅವ್ರು ಆವತ್ತು ಡಾಕ್ಟರ್ ನಮ್ಮ ಬಗ್ಗೆ ಅದು ಅವರು ನಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ ಬಂದು ತಕ್ಷಣ ಅದೆ ಏನಾಯಿತು ಏನು ಎಲ್ಲ ಹಿಂಗ್ ಹಿಂಗೆಲ್ಲ ಕೇಳಿದಾಗ ಇಷ್ಟು ದುಡ್ಡು ಆಗ್ತೈತೆ ಅಂತ ಹೇಳದ್ರು ನಾವು ಅದಕ್ಕೆ ಇದು ಇಲ್ಲ ಅಷ್ಟೊಂದು ಆಗಲ್ಲ ಇವಾಗ ಸ್ವಲ್ಪ ಕಟ್ತೀವಿ ಆಮೇಲೆ ಇನ್ನು ಸ್ವಲ್ಪ ಕಟ್ಟಿ ನಾವು ಅಲ್ಲಿ ಆಸ್ಪತ್ರೆಗೆ ತೋರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇಲ್ಲ ಆಗಲ್ಲ ಒಂದೇ ಸರಿ ಕಟ್ಟಲೆ ಬೇಕು ಅಂತ ನಮಗೆ ಇದು ಮಾಡಿದರು ಏನುಕ್ಕೆ ಏಕೆ ನಾವು ಇನ್ನು ಹೋಗುದು ಅಡ್ಮಿಂಟ್ ಆಗೇ ಆಗ್ತಿವಲ್ಲ ಡಾಕ್ಟ್ರೆ ಅಂತ ಕೇಳಿದಾಗ ಅವರು ಇಲ್ಲ ಅಮೌಂಟ್ ಎಷ್ಟು ತಂದರೂ ದುಡ್ಡು ಕಟ್ಟಲೇ ಬೇಕು ಅಂತಂದರು ನೀವು ಆ ಕಡೆಗೆ ಪಕ್ದಲ್ಲಿ ಕೂತುಕೊಂಡಿರಿ ನನಿಗೆ ಪೇಷೆಂಟ್ ಬರ್ತಾರೆಂತ ಬೇರೆ ಪೇಷೆಂಟ್ ಬಂದರೆ ಅವ್ರಿಗು ಸಹ ಬೇರೆ ಏನೋ ಒಂದು ಕಾಯಿಲೆ ಇತ್ತು ಅವ್ರನ್ನು ನೋಡಿದಾಗ ಅದೇ ಅವರು ಸೌಕಾರಾಗಿದ್ರು ಸ್ವಲ್ಪ ಅವರು ಕೇಳಿದ ತಕ್ಷಣ ಯ ಅವರು ಡಾಕ್ಟ್ರ್ ಎಷ್ಟು ಕೇಳಿದ್ರು ಅಷ್ಟೆ ದುಡ್ಡು ಕೊಟ್ಟು ಕೇಳಿದಾಗ ಅವರು ಹೀಗಾದ್ರೆ ಬೇಗ ಇದು ಮಾಡಿದರು ಅದೇ ಸ್ವಲ್ಪ ಬಡವರಾಗಿದ್ದರು ಆಗಿದ್ದರಿಂದ ಬಡವರಾಗಿದ್ದರಿಂದ ನಾವು ಕೇಳಿದಾಗ ಆವಾಗ ಅವರು ಡಾಕ್ಟ್ರು ಇಲ್ಲ ಆಗಲ್ಲ ಅಂತಂದರು ಆಮೇಲೆ ಮತ್ತೆ ನಾವು ಅಷ್ಟು ದುಡ್ಡು ತಂದು ಕಟ್ಟಿ ಅವರಿಗೆ ಆವಾಗ ತೋರಿಸಿದಾಗ ಮತ್ತೆ ಅವರು ಭ್ರಷ್ಟಾಚಾರ ಇದ್ರಲ್ಲೆ ಗೊತ್ತಾಗ್ತಿದೆಯಲ್ಲ ಏನು ಭ್ರಟಾ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಮಗೆ ಅವರು ಡಾಕ್ಟ್ರು ಅಂತ ತಿಳಿಸಿದಾಗ ಇಷ್ಟೆಲ್ಲ ಗೊತಾಯಿತು ಅದಕ್ಕೆ ವೈದ್ಯಕೀಯ ಸೇವಾ ವಲಯದಲ್ಲಿ ಭ್ರಷ್ಟಾಚಾರ ತುಂಬಾ ಇದೆ ಅದನ್ನು ನಾವು ಅದು ಎಲ್ಲ ಭ್ರಷ್ಟಾಚಾರನ ತೊಡಗಿಸಿ ಇರುವಂತಹ ಎಲ್ಲ ಅವರೆಲ್ಲ ತಿಳ್ಕೊಂಡಿದ್ದರಿಂದ ಅದು ಭ್ರಷ್ಟಾಚಾರನ ನಾವು ತೆಗಿಬೇಕು ಅಂತಂದರೆ ಡಾಕ್ಟರ್ಸ್ಗಳೆಲ್ಲ ಇದು ಎಲ್ಲ ತಿಳ್ಕೊಂಡಿರಬೇಕು ಯಾವತರ ಹೇಳ್ತಾರೆ ಪೇಷೆಂಟ್ ಫಸ್ಟು ಅವ್ರದ್ದು ಜೀವ ಮುಖ್ಯ ಅನ್ನೋದು ಥರ ನೋಡಿದರೆ ದುಡ್ಡು ಮುಖ್ಯ ಅಲ್ಲ ಜೀವ ಮುಖ್ಯ ಅನ್ನೋದು ನೋಡಬೇಕು ಫಸ್ಟು ಅವರು ಡಾಕ್ಟ್ರು ಆವಾಗೆಲ್ಲ ಅವ್ರು ತಿಳ್ಕೊಂಡರೆ ಇನ್ನೊಬ್ಬರು ಸಹ ಡಾಕ್ಟ್ರುನ್ನ ನೋಡಿ ತಿಳ್ಕೊಂತಾರೆ ಇದೇ ಭ್ರಷ್ಟಾಚಾರನ ನಾವೇ ಆಸ್ಪತ್ರೆಯಲ್ಲಿ ನೋಡಿದ್ವಿ ಅದಕ್ಕೆ ಭ್ರಷ್ಟಾಚಾರ ಮಾಡ್ಬಾರದು ಅಂತೇಳಿ ಅವರು ಡಾಕ್ಟ್ರಲ್ಲಿ ಕೇಳ್ಕೊಳ್ಳೋದು